ಹದಿನಾರು ಆಗಸ್ಟ್ ಎರಡು ಸಾವಿರದ ಹದಿನೈದು ಮೂವತ್ತು ಜನವರಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಹತ್ತು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತಾರು ಡಿಸಂಬರ್ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಜುಲಾಯ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು